ಹಲೋ ಹಾಂ ಹೇಳಿ ಮೇಡಮ್ ತಾವು ಯಾರು ಮಾತಾಡ್ತಾ ಇರೋದು

ಹಾಂ ಅದು ಚಾಮುಂಡಿ ಬೆಟ್ಟಕ್ಕೆ ಬರ್ತಾಯಿದ್ದೀರಾ ಅದು ಬೆಳಗಿನ ಜಾವ ಬಂದರೆ ತುಂಬ ಒಳ್ಳೇದು ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆ ಅಷ್ಟ್ರಲ್ಲೆಲ್ಲ ಇಲ್ಲಿಗೆ ಬಂದು ತಲ್ಪಿದ್ರೆ ಇಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬೇರೆ ಕಡೆಗೆಲ್ಲ ಹೋಗ್ಬೋದು ಎಷ್ಟು ಜನ ಬರ್ತಾ ಇದ್ದೀರ ಮೇಡಮ್ ಹಾಂ ಒಂದು ಒಂದು ಓನ್ ವೆಯ್ಕಲ್ ಮಾಡ್ಕೊಂಡ್ಬರೋದೇ ಸರಿ ಅನ್ಸುತ್ತೆ ಯಾಕೆ ಬಸ್ಸಿನ ಬಸ್ಸಲ್ಲಿ ಬಂದರೆ ಇಲ್ಲೆಲ್ಲ ನೋಡೋದಕ್ಕೆ ತೊಂದರೆ ಆಗುತ್ತೆ ಓನ್ ವೆಯ್ಕಲ್ ಹಾಂ ಇದೆ ಇದೆ ಚಾಮುಂಡಿ ಬೆಟ್ಟ ಹಂಗೆ ಬಂದು ಕೆಳಗಡೆ ಬಂದರೆ ಪಾಲ್ಸು ಆಮೇಲೆ ಅರಮನೆ ಎಲ್ಲ ನೋಡಿಕೊಂಡು ಜೂ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಹೋಗ್ಬೋದು ಬೆಳ್ಗಿನ ಜಾವದಿಂದನೂ ಇರುತ್ತೆ ದರ್ಶನ ಆದರೆ ತುಂಬ ರಶ್ ಇರೋದರಿಂದ ಆದಷ್ಟು ಬೇಗಾನೆ ಬರಬೇಕು ಓನ್ ವೆಯ್ಕಲಲ್ಲಿ ಬಂದರೇನೇ ಸರಿ ಅಂತ ಹೇಳ್ತಾ ಇದ್ದೀನಿ ನೀವು ಬೇಗ ಎಂಟು ಗಂಟೆ ದರ್ಶನ ಮುಗಿಸಿದ್ರೆ ಆಮೇಲೆ ಹಂಗೆ ಕೆಳಗಡೆ ಹೋಗಿ ಜುಸ್ ಜೂ ನೋಡಿಕೊಂಡು ಅರಮನೆ ಆಮೇಲೆ ಇದು ಲಲಿತ ಮಹಲು ಅದೆಲ್ಲ ಪ್ಲೇಸ್ಗಳಿದೆ ಕೆ ಆರ್ ಎಸ್ಸು ಹ್ಞೂ ಮೈಸೂರಲ್ಲಿ ಸುಮಾರು ಪ್ಲೇಸ್ಗಳಿದೆ ಕೆ ಆರ್ ಎಸ್ಸು ಎಲ್ಲ ಹಾಂ ಹೌದು ಓಕೆ ಅದಕ್ಕೋಸ್ಕರ ಹಾಂ

ಅಕ್ವ ಹ್ಞೂ ಅಕ್ ವಲ್ಡು ಎಲ್ಲ ಇದೆ ಅಕ್ ವರ್ಡು ಹಾಂ ರಶ್ ಇರುತ್ತೆ ಯಾವಾಗಲೂ ರಶ್ ಇರುತ್ತೆ ಮೇಡಮ್ ಹ್ಞೂ ಓನ್ ವೆಯ್ಕಲಲ್ಲಿ ಬಂದರೆ ಒಳ್ಳೇದು ನೀವು ಮಕ್ಕಳು ಎಲ್ಲ ಕರ್ಕೊಂಡ್ಬರ್ತಾ ಇದ್ದೀರಾ ಮಕ್ಳಗಳಿಗೂ ತುಂಬ ಇಲ್ಲಿ ನೋಡೋದು ಜೂ ನೋಡೋದರಿಂದ ಮಕ್ಳಿಗೆ ತುಂಬ ಖುಷಿ ಆಗುತ್ತೆ ಹಾಂ ಮ್ಯೂಜಿಯಮ್ ಇದೆ ಆಮೇಲೆ ಇನ್ನೂ ಮ್ಯೂಜಿಯಮ್ಮು ಶನಿವಾರ ಭಾನುವಾರ ಇರೋದ್ರಿಂದ ಎಕ್ಸಿಮಿಷಿನ್ನು ಹ್ಞೂ ಆಹಾರ ಮೇಳ ಆಹಾರ ಮೇಳ ಎಲ್ಲ ಇರೋದರಿಂದ ಹ್ಞೂ ಹ್ಞೂ ಮೈಸೂರು ದಸರಾ ಇದು ಮುಗಿತಲ್ಲವಾ ಇನ್ನೂ ಅದೆಲ್ಲ ತೆಗೆದಿಲ್ದೆ ಇರೋದರಿಂದ ಟ್ರಾಫಿಕ್ ಇರುತ್ತೆ ಹ್ಞೂ ಮತ್ತೆ ಮಾತ್ ಓಕೆ ಸ ಮೇಡಮ್ ಆಯಿತು

ಹ್ಞೂ ಬನ್ನಿ ಬನ್ನಿ ಇಲ್ಲಿ ನಾವೇ ಇರ್ತೀವಿ ಪಿಕಪ್ ಮಾಡ್ಕೋತೀವಿ ಹಾಂ ಓಕೆ ಮೇಡಮ್ ಹಾಂ ತ್ಯಾಕ್ ಯು